ನಾನು ಹದಿನೇಳು ವರ್ಷದಲ್ಲಿ ಅಡುಗೆ ಮಾಡಲಿಕ್ಕೆ ಕಲಿತದ್ದು ಅಂದರೆ ಹದಿನೆಂಟು ವರ್ಷಕ್ಕೆ ನಾನು ಶಾಲೆಗೆ ಕಲಿತಾ ಇದ್ದೆ ಎಸ್ ಎಲ್ ಸಿ ಆದ ನಂತರ ನನಗೆ ಮದುವೆ ಆಯಿತು ಹದಿನೆಂಟು ವರ್ಷದಲ್ಲಿ ಮತ್ತೆ ನಾನು ಅತ್ತೆ ಮನೆಗೆ ಬಂದೆ ಗಂಡನ ಮನೆಗೆ ಅಲ್ಲಿ ತುಂಬ ದೊಡ್ಡ ಫ್ಯಾಮಿಲಿ ಇದ್ದರು ಮತ್ತೆ ನನಗೆ ಸರಿ ಅಡುಗೆ ಮಾಡಲಿಕ್ಕೆ ಬರ್ತಿರಲಿಲ್ಲ ಚಹಾ ಎಲ್ಲ ಮಾಡಲಿಕ್ಕೆ ಬರುತ್ತಿರಲಿಲ್ಲ ಅಂದರೆ ದೊಡ್ಡ ಫ್ಯಾಮಿಲಿ ಅಲ್ವ ನಾವು ಚಿಕ್ಕ ಫ್ಯಾಮಿಲಿಯಲ್ಲಿ ಇದ್ದದ್ದು ನನ್ನ ಅಜ್ಜಿ ತಾಯಿ ನಾನು ನನ್ನ ಅಣ್ಣ ಮತ್ತೆ ಇಲ್ಲಿನ ತುಂಬ ತುಂಬ ಮಂದಿ ಇದ್ದರು ಮನೆಯಲ್ಲಿ ನನಗೆ ಸರಿ ಅಡುಗೆ ಮಾಡಲಿಕ್ಕೆ ಬರುತ್ತಿರಲಿಲ್ಲ ಮತ್ತೆ ಅನ್ನ ಎಲ್ಲ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಚಹಾ ಎಲ್ಲ ಮಾಡುವಾಗ ಏನಂತ ನನಗೆ ಗೊತ್ತಾಗ್ತಿರಲಿಲ್ಲ ಮತ್ತು ನಾನು ಹೀಗೆ ಸ್ವಲ್ಪ ಸ್ವಲ್ಪ ಮಾಡಿ ನಾನು ಇದು ಕಲಿತೆ ಮತ್ತು ಚಹಾ ಮಾಡಲಿಕ್ಕೆ ಕಲಿತೆ ಅನ್ನ ಮಾಡಲಿಕ್ಕೆ ಕಲಿತೆ ಮೀನು ಸಾರು ಮಾಡಲಿಕ್ಕೆ ಕಲಿತೆ ನನಗೆ ಎಲ್ಲ ಸರಿ ಗೊತ್ತಿರಲಿಲ್ಲ ಮೀನು ಮಾಡಲಿಕ್ಕೆ ಬರುತ್ತಿರಲಿಲ್ಲ ಹೆಚ್ಚು ಮತ್ತೆಲ್ಲ ನಾನು ಕಲಿತೆ ಒಂದು ಈ ಒಂದು ಸ್ವಲ್ಪ ಒಂದು ಎರಡು ವರ್ಷದಲ್ಲಿ ನಾನು ಎಲ್ಲ ಕಲಿತೆ ಮನೆಯದ್ದು ಎಲ್ಲ ಕೆಲಸ ಮತ್ತೆ ಈಗ ಒಳ್ಳೆದು ಮಾಡಿ ಅಡುಗೆ ಎಲ್ಲ ಮಾಡ್ತೇನೆ ದೋಸೆಲಿ ಎಲ್ಲ ಮಾಡ್ತೇನೆ ಮತ್ತೆ ನನ್ನ ಗಂಡನಿಗೆ ನನ್ನ ಅಡುಗೆ ಎಲ್ಲ ಒಳ್ಳೆಯದು ಸೇರ್ತದೆ ಮಕ್ಕಳಿಗೆ ಕೂಡ ಸೇರ್ತದೆ ಮತ್ತೆಲ್ಲ ರಿಲೇಷನ್ಸವರಿಗೆ ನನ್ನ ಅಡುಗೆ ಎಲ್ಲ ಒಳ್ಳೆಯದಾಗ್ತದೆ ಮತ್ತೆ ನಾನು ಬಿರಿಯಾನಿ ಎಲ್ಲ ಈಗ ಮಾಡ್ತೇನೆ ಅವಾಗ ನನ್ಗೆ ಏನೂ ತಿಳಿದಿರಲಿಲ್ಲ ಬಿರಿಯಾನಿ ನಾನು ಎಲ್ಲ ಮನೆಗೆ ಹೋದರೆ ಹೇಗೆ ಮಾಡುದು ಹಾಗೆ ಹೇಗೆ ಮಾಡೋದು ಅಂತ ನೋಡಿ ನೋಡಿ ನಾನು ಮಾಡಿದ್ದು ಎಲ್ಲ ಬಿರಿಯಾನಿ ಎಲ್ಲ ಮತ್ತೆ ಈಗ ತುಂಬ ಒಳ್ಳೆದು ಬರ್ತದೆ ಎಲ್ಲ ರೆಸಿಪಿ ಎಲ್ಲ ಒಳ್ಳೆಯದು ಬರ್ತದೆ ಈಗ ಅಂತ ಅಂದ್ರೆ ಯೂಟ್ಯೂಬ್ನಲ್ಲೆಲ್ಲ ಬರ್ತದೆ ಅಲ್ಲ ಅದನ್ನು ನೋಡಿ ನಾನು ಕಲ್ತದ್ದು ಈಗ ಇವಾಗ ನಾನು ಒಳ್ಳೆ ಒಳ್ಳೆ ರೆಸಿಪಿ ನಾನು ಮಾಡ್ತೇನೆ ಮತ್ತು ಅಂದರೆ ಏನಾದರೂ ಮನೆಯಲ್ಲಿ ಅದೆಲ್ಲ ಸಾಮಾಗ್ರಿ ಇದ್ದರೆ ನಾನು ನಾನು ನಾವು ಮಾಡಲಿಕ್ಕೆ ಏನೂ ಕಷ್ಟ ಆಗುವುದಿಲ್ಲ ಅದನ್ನೆಲ್ಲ ನಾನು ಮಾಡ್ತೇನೆ ಈಗ ಯೂಟ್ಯೂಬ್ನಲ್ಲಿ ಒಳ್ಳೊಳ್ಳೆ ರೆಸಿಪಿ ಬರ್ತದೆ ನಾನು ತುಂಬ ಟ್ರೈ ಮಾಡ್ತೇನೆ ಈಗ ಒಂದು ಏನಾದರೂ ಒಂದು ಒಳ್ಳೆಯ ಒಳ್ಳೆಯ ಒಂದು ರೆಸಿಪಿ ಬಂದರೆ ಅದನ್ನು ನಾನು ಮಾಡಿ ನನ್ನ ಗಂಡನಿಗೆ ಕೊಡ್ತೇನೆ ಅವ್ರು ಏನಾದರೂ ಗ ಅದರಲ್ಲಿ ತಪ್ಪೇನಾದರೂ ಇದ್ದರೆ ಹೇಳ್ತಾರೆ ಹೀಗೆ ಆಯಿತು ಹಾಗೆ ಆಯಿತು ಅಂತ ಅದಕ್ಕೆ ಮತ್ತೆ ನಾನು ಸರಿ ಮಾಡ್ತೇನೆ ಮತ್ತೆ ಮಕ್ಳು ಎಲ್ಲ ಇದು ಮಾಡ್ತೆ ಪೀಝಾ ಎಲ್ಲ ಮಾಡಿ ಕೊಡ್ತೇನೆ ನಾನು ಎಲ್ಲ ನಾನು ಯೂಟ್ಯೂಬ್ನಲ್ಲಿ ಎಲ್ಲ ನೋಡಿ ಮಾಡೋದು ಅದು ಮನೆಯಲ್ಲಿ ಕೂಡ ಮಾಡ್ತಾರೆ ಆದರೆ ಅದು ಮೊದಲು ಎಲ್ಲ ಅದು ಮಾಡ್ತಿರಲಿಲ್ಲಲ್ಲ ಈಗ ತುಂಬ ಒಳ್ಳೆಯದು ಮಾಡ್ತಾರೆ ಎಲ್ಲ ರೆಸಿಪಿ ಏನೂ ಕಷ್ಟ ಇಲ್ಲ ಅಡುಗೆ ಅಂದರೆ ತುಂಬ ಒಂದು ಕಲಿಯೋದು ಕೂಡ ಅದು ಎಂಥ ಕಷ್ಟ ಇಲ್ಲ ಮಾಡಲಿಕ್ಕೆ ಎಲ್ಲ ಮಾಡಬಹುದು ಎಲ್ಲರಿಗೂ ಮಾಡ್ಬೋದು ಈಗ ಎಲ್ಲ ಅಡುಗೆ ಎಲ್ಲ ಸುಲಭ ಆಗಿದೆ ಎಲ್ಲ ಯೂಟ್ಯೂಬ್ನಲ್ಲಿ ಇಂಟರ್ನಲ್ಲಿ ಎಲ್ಲ ಬರ್ತದೆ ಅದನ್ನ ಮಾಡ್ಬೋದು ಮೀನು ಸಾರು ಕೂಡ ತುಂಬ ಒಳ್ಳೇದು ಮಾಡ್ತೇನೆ ನಾನು ಮತ್ತು ಈಗ ಮೀನು ಸಾರು ನನ್ನ ಹಸ್ಬೆಂಡಿಗೆ ತುಂಬ ಒಳ್ಳೆಯದು ಈಗ ಒಳ್ಳೆಯ ರೆಸಿಪಿ ಎಲ್ಲ ಮಾಡ್ತಾಯಿದ್ದೇನೆ ಹ್ಞೂ ಈಗ ಎಂಥ ಸಹ ಮಾಡ್ಬೋದು ನಾನು ಮಾಮ ಈ ಬಿರಿಯಾನಿ ಮಾಂಸ ಮತ್ತೆ ಜೆಂಜಿ ನಾನು ತಿನ್ನುವುದಿಲ್ಲ ಆದರೆ ನಾನು ಮಾಡಿ ಮಾಡ್ತೇನೆ ಅಂದರೆ ನನ್ನ ಗಂಡ ನನ್ನ ಮಕ್ಕಳೆಲ್ಲ ತಿಂತಾರೆ ಅದು ನಾವು ತಿನ್ನೋದಿದ್ರೆ ಅವರಿಗೆ ಮಾಡಿ ಕೊಡಬೇಕಲ್ಲ ಅದು ನನಗೆ ಒಂದು ಇಷ್ಟ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಹ್ಞೂ ಅದಕ್ಕೆ ನಾನು ಅದೆಲ್ಲ ಮಾಡಿ ಕೊಡ್ತೇನೆ ಅದು ಕೂಡ ಒಳ್ಳೆಯದಾಗ್ತದೆ ಕೆಲವರದ್ದು ಕೆಲವರದ್ದು ಬೇರೆ ಬೇರೆ ರೆಸಿಪಿ ಇರ್ತದೆ ಜೆಂಜಿದು ಜೆಂಜಿಯಲ್ಲಿ ಅದು ಕೂಡ ನಾನು ಮಾಡಿ ಕೊಡ್ತಿದ್ದೇನೆ ಕೊಟ್ಟಿದ್ದೇನೆ ಎಲ್ಲ ಒಳ್ಳೆಯದುಂಟು ಈಗ ಈಗ ನೋಡಬೇಕು ಇನ್ನು ಮುಂದೆ ಇನ್ನು ಈಗ ಅರವತ್ತು ವರ್ಷ ಆಯಿತು ಈಗ ಕೂಡ ಅಡುಗೆ ಮಾಡ್ತಾಯಿದ್ದೇನೆ ಇನ್ನು ಮುಂದೆ ಎಂತ ಅಂತ ಗೊತ್ತಿಲ್ಲ ಅದೇ ನೋಡಬೇಕು ಈಗ ಒಂದು ಮಾತಿಗೆ ಒಂದು ಇಷ್ಟ ಬಂದರೆ ಏನೂ ಸಹ ಮಾಡ್ಬೋದು ಅದಕ್ಕೆ ಏಜ್ ಎಲ್ಲ ಏನೂ ಇರೋದಿಲ್ಲ ಏಜಲ್ಲಿ ಕೂಡ ಮಾಡ್ತಾರೆ ಕೆಲವರು ಅಡುಗೆ ಅಂದರೆ ಒಂದು ತುಂಬ ಇಷ್ ಒಂದು ಒಳ್ಳೆ ಇಷ್ಟ ಕಲೆ ನನಗೆ ತುಂಬ ಇಷ್ಟ ಅಡುಗೆ ಮಾಡೋದು ಅಂದರೆ ನನ್ನ ಹಸ್ಬೆಂಡ್ ಹೇಳ್ತಾ ಅದು ಯಾಕೆ ಮಾಡೋದು ಹೀಗೆ ಮಧ್ಯಾಹ್ನಕ್ಕೆ ನಾನು ಮಾಡ್ತಾಯಿದ್ದೇನೆ ಮನೆಯಲ್ಲಿ ನನಗೆ ತುಂಬ ಒಳ್ಳೆಯದಾಗ್ತದೆ ಹೌದು